ಹಲೋ ಸರ್ ನಮಸ್ಕಾರ ನನ್ನ ಹೆಸ್ರು ಸುಪ್ರೀತ್ ಅಂತ ಕೆನರಾ ಬ್ಯಾಂಕವ್ರಾ ಸರ್ ನಾನು ಒಂದು ಖಾತೆ ತೆಗಸಬೇಕಿತ್ತು ನಿಮ್ಮ ಬ್ಯಾಂಕಲ್ಲಿ ಹಾಂ ಒಂದು ಸೇವಿಂಗ್ಸ್ ಖಾತೆ ತೆಗಿಬೇಕಿತ್ತು ಅದಕ್ಕೆ ಏನು ಇಲ್ಲ ಇಲ್ಲ ಉಳಿತಾಯ ಖಾತೆ ಬೇಕಿತ್ತು ನನಗೆ

ಓಕೆ ಹಾಂ

ಒಂದು ಸಾವಿರದ್ದಾ

ನಿಮ್ಮ ಬ್ರ್ಯಾಂಚ್ ಎಲ್ಲಿ ಬರುತ್ತದೆ ಸರ್ ಟಿ ಬಿ ರೋಡಲ್ಲಿ ಎಲ್ಲಿ ಹಳೆಯ ಬಸ್ ಸ್ಟ್ಯಾಂಡ್ ಹತ್ರನಾ

ಅದು ಸಮಯ ಎಷ್ಟು ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಬರಬೇಕು ಸಂಜೆ ಎಷ್ಟು ಗಂಟೆ ಮಟ ಇರುತ್ತದು ಸಂಜೆ ನಾಲ್ಕುವರೆವರೆಗೆ ಇರುತ್ತಾ

ಹಾಂ ಅದು ಖಾತೆ ತಕ್ಷಣ ಮಾಡ್ತೀರಾ ಇಲ್ಲ ಏನು ಎರಡು ಮೂರು ದಿನ ಟೈಮ್ ತಗೊಳುತ್ತಾ ಹೆಂಗೆ

ಓಕೆ ಧನ್ಯವಾದ ಹಾಂ ತರ್ತೇನೆ ತರ ಓಕೆ